ಇತ್ತೀಚಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಾಗಿರ್ಬೋದು ಎಲ್ಲ ಪ್ರದೇಶಗಳು ಎಲ್ಲ ಗ್ರಾಮಗಳಲ್ಲಿ ಸಮುದಾಯ ಅಂತ ಮಾಡ್ಕೊಂಡ್ಬಿಡ್ತಾರೆ ಅವರವರ ಜಾತಿಯವರು ಸೇರಿ ಅವರವರ ಜಾತಿಗಳು ಸೇರಿ ಒಂದು ಸಮುದಾಯ ಅಂತ ಮಾಡ್ಕೊಂಡ್ಬಿಡ್ತಾರೆ ಈ ರೀತಿಯ ಒಂದು ಸಮುದಾಯಗಳನ್ನು ಮಾಡಿಕೊಳ್ಳುವುದರ ಮೂಲಕ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಾದಂಥ ಸಮುದಾಯಗಳನ್ನು ಮಾಡಿಕೊಳ್ಳುವುದರ ಮೂಲಕ ಅವರ ಸಮುದಾಯವೇ ಅವರದ್ದು ಮೇನು ಅವ್ರ ಜಾತಿ ಮೇಲು ಪ್ರತಿ ಸಮುದಾಯ ಆಗಿರ್ಬೋದು ಮಾಹರ್ಷಿ ಪ್ರತಿಷ್ಠಾಪನೆ ಈ ಥರ ಸಮುದಾಯ ಸಭೆಗಳಲ್ಲಿ ಮಾಡಿಕೊಳ್ಳುವುದರ ಮೂಲಕ ಸ್ಥಳೀಯ ದತ್ತಿ ಸಂಸ್ಥೆಗಳಾಗಿರ್ಬೋದು ಸಮುದಾಯ ಸಂಸ್ಥೆಗಳಾಗಿರ್ಬೋದು ಈ ರೀತಿಯ ಸಕಾರಾತ್ಮಕ ಪ್ರಭಾವವನ್ನು ಉಂಟು ಮಾಡುತ್ತವೆ ಅಂತಲೇ ಹೇಳ್ಬೋದು ಯಾವ ರೀತಿ ಅಂತ ಬಂದಾಗ ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಸಂಸ್ಥೆ ಅಂತ ಬಂದಾಗ ಮಹರ್ಷಿ ವಾಲ್ಮೀಕಿ ಸಂಸ್ಥೆ ಯಾವುದೋ ಒಂದು ಶ್ರೀ ಶಕ್ತಿ ಸಂಸ್ಥೆಯಾಗಿರ್ಬೋದು ಮಹರ್ಷಿ ವಾಲ್ಮೀಕಿ ಸಂಸ್ಥೆಯಾಗಿರ್ಬೋದು ಅಂಬೇಡ್ಕರ್ ಅಂಬೇಡ್ಕರ್ ಅನುದಾನಿತ ಸಂಸ್ಥೆಯಾಗಿರ್ಬೋದು ಡಾಕ್ಟರ್ ಅಂಬೇಡ್ಕರ್ ಅನುಮ ಅನುದಾನಿತ ಸಂಸ್ಥೆಗಳು ದಲಿತ ಸಮುದಾಯವನ್ನು ಪ್ರೋತ್ಸಾಹ ಮಾಡುತ್ತವೆ ಅಂತನೇ ಹೇಳ್ಬೋದು ಸಕಾರಾತ್ಮಕ ಬದಲಾವಣೆಯನ್ನು ಉಂಟು ಮಾಡುತ್ತವೆ ಅವರಿಗಾಗಿಯೇ ಅತಿ ಹೆಚ್ಚು ಅನುಕೂಲಗಳನ್ನಾಗಿರ್ಬೋದು ಅತಿ ಹೆಚ್ಚು ರೂಲ್ಸ್ಗಳನ್ನು ತೆಗೆದು ಆಪ್ತ ಸಲಹೆಯನ್ನು ಕೊಡುತ್ತವೆ ಅಂತಲೇ ಹೇಳ್ಬೋದು ಸಮುದಾಯದ ಬಗ್ಗೆ ಉಂಟು ಮಾಡುತ್ತವೆ ಅಂತಲೇ ಹೇಳ್ಬೋದು ವೃದ್ಧಾಶ್ರಮಗಳಾಗಿರ್ಬೋದು ಅನಾಥಾಶ್ರಮಗಳು ಚಿಕ್ಕಬಳ್ಳಾಪುರದಲ್ಲಿ ಅನೇಕ ವೃದ್ಧಾಶ್ರಮಗಳು ಮತ್ತು ಅನಾಥಾಶ್ರಮಗಳಿವೆ ಅಂತಲೇ ಹೇಳ್ಬೋದು ವಸತಿ ರಹಿತ ಕುಟುಂಬಗಳು ಸಹ ಸಂಖ್ಯೆ ಹೆಚ್ಚಿದೆ ಅಂತಲೇ ಹೇಳ್ಬೋದು ಏಕೆ ವಸತಿ ರಹಿಸಿವು ವೃದ್ಧಾಶ್ರಮಗಳು ಬರುತ್ತಾರೆ ಅಂದರೆ ಇತ್ತೀಚಿನ ಮಕ್ಕ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಸಾಕುವುದರಲ್ಲಿ ಹಿಂದುಳಿಯುತ್ತಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯ ತಂದೆ ತಾಯಿಗಳನ್ನು ಸಾಕುವುದರಲ್ಲಿ ಅವರು ಹೆಚ್ಚು ಆಸಕ್ತಿಯನ್ನು ತೋರಿಸದೇನೆ ತಂದೆ ತಾಯಿಗಳನ್ನು ಅನಾಥಾಶ್ರಮಕ್ಕೆ ಕಳಿಸ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ವಸತಿ ರಹಿತ ಕುಡಿಮೆ ಅಂದರೆ ಬಡತನ ಬಿ ಪಿ ಎಲ್ಗೆ ರೇಖೆಗಿಂತ ಕಡಿಮೆ ಬಡತನ ರೇಖೆಗಿಂತ ಕಳ ಕೆಳಗಿರುವಂತಹ ಕುಟುಂಬಗಳು ಇವೆ ಅಂತಲೇ ಹೇಳ್ಬೋದು ವಸತಿಯೇ ಇಲ್ಲದೇ ಅಂಥ ಮನೆಗಳು ಇದ್ದಾವೆ ಅಂತಲೇ ಕುಂಬಾರರುಗಳಾಗಿರ್ಬೋದು ಮತ್ತೆ ವಡ್ಡರಾಗಿರ್ಬೋದು ಕಲ್ಲುಕುಟ್ಟು ವಡ್ಡರಾಗಿರ್ಬೋದು ಹಕ್ಕಿಪಿಕ್ಕರಾಗಿರ್ಬೋದು ಈ ರೀತಿಯ ಮುಂತಾದ ಜನಾಂಗಗಳು ಕೂಡ ವಸತಿ ರಹಿತ ಮನೆಗಳ ಕುಟುಂಬಗಳ ಸಂಖ್ಯೆ ಹೆಚ್ಚಿವೆ ಅಂತಲೇ ಹೇಳ್ಬೋದು ಈ ರೀತಿಯಾದಂಥ ಈ ಎಲ್ಲ ಸಂಸ್ಥೆಗಳಲ್ಲಿ ಈ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದತ್ತಿ ಸಂಸ್ಥೆಗಳಾಗಿರ್ಬೋದು ಸಮುದಾಯ ಸಂಸ್ಥೆಗಳಾಗಿರಬೇಕು ತಮ್ಮ ತಮ್ಮ ಸಮುದಾಯಗಳನ್ನು ಪ್ರೋತ್ಸಾಹಿಸುವುದರ ಮೂಲಕ ತಮ್ಮ ತಮ್ಮ ಜಾತಿಯನ್ನು ಪ್ರೋತ್ಸಾಹ ಮಾಡುವುದರ ಮೂಲಕ ತಮ್ಮ ಜಾತಿ ಅಭಿವೃದ್ಧಿ ಹೊಂದಲಿ ಅಂತ ಪ್ರೋತ್ಸಾಹ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಅನಾಥಾಶ್ರಮಗಳು ಹೆಚ್ಚಾಗುತ್ತಿವೆ ವಸತಿ ರಹಿತ ಕುಟುಂಬಗಳು ಕಾಣ ಸಾ ಹೆಚ್ಚು ಹೆಚ್ಚು ಕಾಣ್ಬೋದು ಅನಾಥಾಶ್ರಮಗಳಿಗೆ ಮಕ್ಕಳು ತಂದೆ ತಾಯಿಗಳನ್ನು ಸಾಕದೇನೆ ಅನಾಥಾಶ್ರಮಕ್ಕೆ ಹಾಕ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾದಂತಹ ಎಲ್ಲ ಸಂಘ ಸಂಸ್ಥೆಗಳಾಗಿರ್ಬೋದು ಮಹರ್ಷಿ ಸಂಸ್ಥೆಗಳಾಗಿರ್ಬೋದು ಪ್ರತಿಷ್ಠಾಪನೆ ಸಮುದಾಯ ಸಭೆಗಳಾಗಿರ್ಬೋದು ಸ್ ದತ್ತಿ ಸಂಸ್ಥೆಗಳು ಸಮುದಾಯ ಸಂಸ್ಥೆಗಳು ಎಲ್ಲ ಸೇರಿ ಪ್ರೋತ್ಸಾಹ ಮಾಡುವುದರ ಮೂಲಕ ತಮ್ಮ ತಮ್ಮ ಸಮುದಾಯವನ್ನು ಪ್ರೋತ್ಸಾಹಿಸಿಕೊಂಡು ತಮ್ಮ ತಮ್ಮ ಜಾತಿಯನ್ನು ಪ್ರೋತ್ಸಾಹಿಸಿಕೊಂಡು ಸಕಾರಾತ್ಮಕ ಬೆಳವಣಿಗೆಯನ್ನು ಮಾಡುತ್ತಾ ಸಕಾರಾತ್ಮಕ ಚಿಂತನೆಗಳನ್ನು ಮಾಡುತ್ತಾ ಎಲ್ಲ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಅಭಿವೃದ್ಧಿಯನ್ನು ಕಾಣುತ್ತಾ ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಂಡು ಮತ್ತು ಸಮುದಾಯದಲ್ಲಿ ಎಲ್ಲ ಸಕಾರಾತ್ಮಕ ಬದಲಾವಣೆಯನ್ನು ಅನುಕೂಲಗಳನ್ನು ಮಾಡಿಕೊಳ್ತಾಯಿದ್ದಾರೆ ಅಂತಲೇ ಹೇಳ್ಬೋದು